ಶಾಲೆಯ ನಂತರದ ಸಂಜೆಯ ಟೂಷನ್ ಅಥವಾ ಖಾಸಗಿ ತರಗತಿಯ ಕುರಿತು ನನ್ನ ಅಭಿಪ್ರಾಯ ತಿಳಿಸಬೇಕು ಅಂದರೆ ನಾವು ಓದುವ ಕಾಲದಲ್ಲಿ ನಮಗೆ ಯಾವುದೇ ರೀತಿಯ ಟ್ಯೂಷನ್ನು ಇರಲಿಲ್ಲ ಅನ್ನೋದಕ್ಕಿಂತ ಅಗತ್ಯ ಇರಲಿಲ್ಲ ಯಾಕೆ ಅಂದರೆ ನಮಗೆ ಶಾಲೆಯಲ್ಲಿಯೇ ಗುರುಗಳು ಅಷ್ಟು ಚೆನ್ನಾಗಿ ಪಾಠ ಮಾಡ್ತಿದ್ದರು ಅದನ್ನು ನಾವು ಗಮನವಿಟ್ಟು ಕೇಳಿ ಮನೆಯಲ್ಲಿ ಬಂದು ಓದಿದ್ರೆ ನಮ್ಗೆ ಸಾಕಾಗಿತ್ತು ನಾವು ಬೇಕಾದ ಹಾಗೆ ಸ್ಕೋರ್ ಮಾಡ್ಬೋದಿತ್ತು ಒಳ್ಳೆಯ ಮಾರ್ಕ್ಸ್ ತೆಗಿಬೋದಿತ್ತು ಆ ರೀತಿ ನಮಗೆ ಗುರುಗಳು ಅಷ್ಟು ಚೆನ್ನಾಗಿ ಪಾಠ ಮಾಡ್ತಿದ್ದರು ಆದರೆ ಈಗ ಏನಾಗಿದೆ ಅಂದರೆ ನನ್ನ ಮಕ್ಕಳ ಕಾಲಕ್ಕೇ ನಾನು ನನ್ನ ಮಕ್ಕಳ ಟ್ಯೂಷನ್ನಿಗೆ ಹಾಕಲಿಲ್ಲ ಯಾಕೆಂದರೆ ನಾನು ಒಬ್ಬ ಬ್ಯಾಂಕ್ ಉದ್ಯೋಗಿ ಆಗಿದ್ದರೂ ಕೂಡ ಕೆಲಸವನ್ನು ಪೂರೈಸಿ ಬಂದು ನನ್ನ ಮಕ್ಳಿಗೆ ನಾನೇ ಟ್ಯೂಷನ್ ಹೇಳ್ತಾ ಇದ್ದೆ ಆದ್ದರಿಂದ ತಾಯಿ ಅಥವಾ ತಂದೆ ತಮ್ಮ ಮಕ್ಕಳಿಗೆ ತಾವೇ ಟ್ಯೂಷನ್ ಹೇಳಿದರೆ ಮಕ್ಕಳನ್ನು ಹೋಗಿ ಬಿಟ್ಟು ಬರೋದು ಕರ್ಕೊಂಡು ಬರೋದು ಅಥವಾ ಅವರೇ ಹೋದರೂ ಅವ್ರು ಬರೋ ತನಕ ಒಂಥರ ಟೆನ್ಶನ್ನು ಎಲ್ಲಿ ಬಂದರೋ ಇಲ್ಲವೋ ಯಾಕೆ ಲೇಟಾಯ್ತು ಇವೆಲ್ಲ ಕಿರಿಕಿರಿ ಇರೋದಿಲ್ಲ ಮನಸ್ಸಿಗೆ ನಾವೇ ನಮ್ಮ ಮನೆಯಲ್ಲಿ ಮಕ್ಕಳನ್ನ ಕೂಡಿಸ್ಕೊಂಡು ಪಾಠ ಮಾಡೋದರಿಂದ ಮಕ್ಕಳು ಮತ್ತು ತಂದೆ ತಾಯಿ ನಡುವೆ ಒಂದು ಬಾಂಧವ್ಯ ಹೆಚ್ಚಾಗುತ್ತೆ ಹಾಗೂ ತಂದೆ ತಾಯಿಗಳ ಬಗ್ಗೆ ಮಕ್ಕಳಿಗೂ ಒಂದು ಗೌರವ ಒಂದು ಗರ್ವ ನನ್ನ ತಂದೆ ತಾಯಿ ಇಷ್ಟು ಚೆನ್ನಾಗಿ ನಮಗೆ ಪಾಠ ಮಾಡ್ತಾರೆ ಅನ್ನೋದು ಅದೂ ಬರುತ್ತೆ ಮತ್ತು ಹಣ ಉಳಿತಾಯ ಆಗುತ್ತೆ ಸಮಯ ಉಳಿತಾಯ ಆಗುತ್ತೆ ಮಕ್ಳು ಅಲ್ಲಿ ಹೋಗಿ ಹೋಗುವುದಕ್ಕೆ ಬರೋದಕ್ಕೆ ಸಮಯ ಏನು ಹೋಗುತ್ತಲ್ಲ ಆ ಸಮಯನ ನಾವು ಕೂಡ ಉಳ್ಸ್ಬೋದು ಹಾಗಾಗಿ ಈ ಟ್ಯೂಷನ್ ಅನ್ನೋದು ಏನಿದೆ ಇತ್ತಿತ್ತಲಾಗಿ ಒಂಥರ ಒಂದು ಕಮರ್ಷಿಯಲ್ಲಾಗಿದೆ ಈ ಕೆಲವು ಕಡೆ ಕೆಲವು ಕಡೆ ನಾವು ನೋಡಿದರೆ ಪ್ರತಿ ಒಂದು ಒಂದೊಂದು ಫೋಟೋ ಒಂದೊಂದು ಅರ್ಧ ಫೂಟಿಗೆ ಒಂದೊಂದು ಬೋರ್ಡು ಇಲ್ಲಿ ಟ್ಯೂಷನ್ ಹೇಳಿಕೊಡಲಾಗುತ್ತದೆ ಟ್ಯೂಷನ್ ಹೇಳಿಕೊಡಲಾಗುತ್ತದೆ ಅಂದರೆ ಆ ರೀತಿ ಆ ಶಾಲೆ ಕಾಲೇಜುಗಳಲ್ಲಿ ಪಾಠ ಹೇಳುದಕ್ಕಿಂತ ಈ ಟ್ಯೂಷನ್ನ ಶಾಲೆ ಕಾಲೇಜುಗಳಲ್ಲಿ ಪಾಠ ಹೇಳುವ ಗುರುಗಳಿಗೆ ಸಿಗುವ ಸಂಬಳಕ್ಕಿಂತ ಈ ಟ್ಯೂಷನ್ನು ನಡೆಸುವವರೇ ಹೆಚ್ಚು ಒಂದು ಆದಾಯವನ್ನು ಮಾಡ್ತಾ ಇದ್ದಾರೆ ಯಾಕಂದರೆ ಪ್ರತಿಯೊಬ್ಬರೂ ಟ್ಯೂಷನ್ನು ಮತ್ತೊಂದೇನಾಗಿದೆ ಅಂದರೆ ಈಗ ಶಾಲೆಯಲ್ಲಿ ಪಾಠ ಮಾಡುವ ಗುರುಗಳು ಅಲ್ಲಿ ಸರಿಯಾಗಿ ಪಾಠ ಮಾಡದೇ ಅದನ್ನೇ ಮತ್ತೆ ಸಾಯಂಕಾಲ ಅವರೇ ಅದೇ ಪಾಠವನ್ನು ತಮ್ಮ ಮನೆಯಲ್ಲಿ ಟ್ಯೂಷನ್ನ ಮುಖಾಂತರ ಹೇಳಿಕೊಡ್ತಾರೆ ಅಂದರೆ ಅಲ್ಲಿಯ ಅಲ್ಲಿಯೂ ಸಂಬಳ ಅವರಿಗೆ ಆಮೇಲೆ ಇಲ್ಲಿನೂ ಮಕ್ಕಳು ಅವರಿಗೆ ದುಡ್ಡು ಕೊಡಬೇಕು ಆದರೆ ಇದನ್ನು ಇದ್ದವರು ಮಾಡೋ ಕೆಲಸ ಇದೆಲ್ಲ ಈಗ ಬಡವ್ರು ಮಕ್ಕಳನ್ನು ಶಾಲೆಗಾಕಿ ಓದಿಸೋದೇ ಒಂದು ದೊಡ್ಡದಾಗಿರತ್ತೆ ಕೂಲಿ ನಾಲಿ ಮಾಡಿ ತಮ್ಮ ಹೊಟ್ಟೆ ಬಟ್ಟೆ ಕಟ್ಟಿ ಮಕ್ಕಳು ಓದಲಿ ತಮ್ಮಂಗೆ ಅವ್ರು ಆಗಬಾರ್ದು ವಿದ್ಯಾವಂತರಾಗಲಿ ಅವ್ರಿಗೆ ಒಂದೊಳ್ಳೆಯ ಜೀವನ ನಾವು ರೂಪಿಸೋಣ ಅಂತ ಓದಿಸ್ತಿರ್ತಾರೆ ಅಲ್ಲಿಯೂ ಶಾಲೆಗೆ ಫೀಸ್ ಕಟ್ಟಬೇಕು ಮತ್ತು ಇಲ್ಲಿಗೆ ಬಂದು ಟ್ಯೂಷನ್ನಿಗೆ ಕೊಡ್ಬೇಕಂದ್ರೆ ಅವ್ರಿಗೆ ಒಂದು ಹೊರೆ ಆಮೇಲೆ ಮಕ್ಕಳಲ್ಲಿ ಯಾವ ರೀತಿ ಒಂದು ವಾತಾವರಣ ಬೆಳಿತೈತೆ ಅಂದ್ರೆ ಅವರೆಲ್ಲ ಹೋಗ್ತಾರೆ ಅವ್ರ ತಂದೆ ತಾಯಿ ಟ್ಯೂಷನ್ನಿಗೆ ಕಳ್ಸ್ತಾರೆ ನಾವು ನಮ್ಮನ್ನು ಯಾಕೆ ಕಳಿಸೋದಿಲ್ಲ ನಾವೂ ಹೋಗಬೇಕು ಅಂತ ಮಕ್ಕಳಲ್ಲಿ ಒಂದು ಆಸೆ ಹುಟ್ಟುತ್ತೆ ಆ ಆಸೆಗೆ ನಾವು ತಂದೆ ತಾಯಿಗಳು ನೀರು ಎರೆಡು ಕಳಿಸಿದ್ರು ಓಕೆ ಇಲ್ಲಾಂತಂದರೆ ಮಕ್ಕಳಿಗೆ ನಮ್ಗಾದ್ರೂ ಯಾರು ನಮ್ಮ ತಂದೆ ತಾಯಿ ಮಾಡಲಿಲ್ಲ ಅವ್ರ ತಂದೆ ತಾಯಿ ನೋಡಿದರೆ ಎಷ್ಟು ಎಲ್ಲ ಮಾಡ್ತಾ ಇದ್ದಾರೆ ಅಂತ ಈ ರೀತಿ ಒಂದು ಮಕ್ಕಳಲ್ಲಿ ಒಂದು ಭಿನ್ನಾಭಿಪ್ರಾಯ ಒಂದು ಹೋಲಿಕೆ ಬಡವರ ಮಕ್ಕಳಿಗೆ ಶ್ರೀಮಂತ್ರ ಮಕ್ಕಳಿಗೆ ಹೋಲಿಕೆ ಈ ರೀತಿ ಒಂದು ಪ್ರಾರಂಭ ಆಗೋದರಿಂದ ಮಕ್ಕಳ ಒಂದು ಬೆಳವಣ್ಗೆಗೆ ಒಂದು ವಿದ್ಯಾರ್ಜನೆಗೆ ತೊಂದ್ರೆಯಾಗತ್ತೆ ಅಂತ ನನ್ನ ಅಭಿಪ್ರಾಯ ಹಾಗಾಗಿ ಈ ಟ್ಯೂಷನ್ ಹಾವಳಿ ತಪ್ಪಬೇಕು ಗುರುಗಳು ಶಾಲೆಯಲ್ಲಿಯೇ ಒಂದು ಸರಿಯಾಗಿ ಮಕ್ಕಳಿಗೆ ತಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನು ಧಾರೆ ಎರೀಬೇಕು ಅವರು ಯಾವುದೇ ಖಾಸಗಿ ತರಬೇತಿ ಇಲ್ಲದೇ ಟ್ಯೂಷನ್ ಇಲ್ಲದೇ ಸರಿಯಾಗಿ ಪರೀಕ್ಷೆಯಲ್ಲಿ ಬರೆದು ಒಳ್ಳೆಯ ಅಂಕಗಳನ್ನು ಗಳಿಸುವ ಹಾಗೆ ಅವರು ಪಾಠ ಮಾಡಬೇಕು ಅಂದಾಗ ಮಾತ್ರ ಈ ಟ್ಯೂಷನ್ನಿನ ಹಾವಳಿ ಈ ಟ್ಯೂಷನ್ನಿನ ಒಂದು ಏನು ಹಾವಳಿ ಇದೆ ಈ ರಾಕ್ಷಸ ಇದ್ದಾನೆ ಈ ಸಮಾಜದಲ್ಲಿ ಈ ರಾಕ್ಷಸನ ವಧೆಯಾಗತ್ತೆ ಇಲ್ಲಾಂತಂದರೆ ಇದು ಹೀಗೆ ಅವರಲ್ಲಿ ಶಾಲೆಯಲ್ಲಿ ಸರಿಯಾಗಿ ಪಾಠ ಮಾಡದೇ ಇರೋದು ಮತ್ತು ಅವರೇ ಬಂದಿಲ್ಲಿ ಸಾಯಂಕಾಲ ಮತ್ತೆ ಮಕ್ಕಳಿಗೆ ಟ್ಯೂಷನ್ ಹೇಳೋದು ಅವಾಗ ಏನಾಗತ್ತಂದ್ರೆ ಅವರು ಶಾಲೆಯಲ್ಲಿ ಹೇಳದೇ ಇರೋ ವಿಷಯಗಳನ್ನು ಇಲ್ಲಿ ಟ್ಯೂಷನ್ನಲ್ಲಿ ಹೇಳಿಕೊಡ್ತಾರೆ ಮಕ್ಕಳಿಗೆ ಟ್ಯೂಷನ್ನಿಗೆ ಬರಲಾರದ ಮಕ್ಕಳಿಗೆ ಆ ವಿಷಯ ಗೊತ್ತಾಗೋದಿಲ್ಲ ಹಾಗಾಗಿ ಅವರು ಹೆಚ್ಚಿನ ಅಂಕ ಪಡೆಯೋಕ್ಕೆ ಆಗೋದಿಲ್ಲ ಇದರಿಂದ ಮಕ್ಕಳು ಟ್ಯೂಷನ್ನಿಗೆ ಬರೋ ಮಕ್ಕಳು ಶ್ರೀಮಂತ್ರ ಮಕ್ಕಳು ದುಡ್ಡಿದ್ದೋರ ಮಕ್ಕಳು ಮೇಲೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ್ತಾಗುತ್ತದೆ ದುಡ್ಡಿಲ್ಲದ ಬಡ ಮಕ್ಕಳು ಶಾಲೆಯಲ್ಲೇ ಕಲಿತು ನಾವು ಓದಬೇಕು ಅಂದಾಗ ಅಲ್ಲಿ ಶಾಲೆಯಲ್ಲಿ ಅವರಿಗೆ ಸರಿಯಾದ ವಿಷಯಗಳನ್ನು ಅವರು ಹೇಳೋದಿಲ್ಲ ಯಾಕಂದರೆ ಇಲ್ಲಿ ಟ್ಯೂಷನ್ನಿಗೆ ಬರೋ ಮಕ್ಕಳಿಗೆ ಅವ್ರು ಸರಿಯಾಗಿ ವಿಷಯಗಳನ್ನು ಎಲ್ಲ ಹೇಳುದರಿಂದ ಈ ಮಕ್ಕಳಿಗೆ ಒಂದು ಪರ್ಫೆಕ್ಟ್ನೆಸ್ ಅಂತ ಏನಂತೀವಿ ಒಂದು ಎಕ್ಸಾಮ್ನಲ್ಲಿ ಬರೆಯುವ ಒಂದು ದೃಢತೆ ಏನಂತೀವಿ ಅದು ಬರುತ್ತೆ ಆ ಮಕ್ಕಳಿಗದು ಬರೋದಿಲ್ಲ ಹಾಗಾಗಿ ಆ ಮಕ್ಕಳು ಹೆಚ್ಚಿನ ಅಂಕ ಗಳ್ಸೋಕ್ಕೆ ಸಾಧ್ಯ ಆಗೋದಿಲ್ಲ ಈ ರೀತಿಯಾಗಿ ಅನೇಕ ಒಂದು ತೊಂದರೆಗಳಿವೆ ಆ ತೊಂದರೆಗಳ ನಿವಾರಣೆ ಆಗಬೇಕು ಅಂದರೆ ಶಾಲೆಯಲ್ಲಿ ಸರಿಯಾಗಿ ಗುರುಗಳು ಪಾಠ ಮಾಡಬೇಕು ಯಾವುದೇ ನಿರ್ವಂಚನೆಯಿಂದ ಯಾವುದೇ ವಂಚನೆ ಇಲ್ಲದೇ ಯಾವುದೇ ಭೇದ ಭಾವ ಇಲ್ಲದೇ ಎಲ್ಲ ಮಕ್ಕಳಿಗೆ ನನ್ನಲ್ಲಿರ್ತಕ್ಕಂಥ ಜ್ಞಾನವನ್ನು ನಾ ಸಮರ್ಪಕವಾಗಿ ಧಾರೆ ಎರೀಬೇಕು ನಾ ಇವರು ರಾಷ್ಟ್ರ ನಿರ್ಮಾಣ ನಿರ್ಮಾಪಕರು ಗುರುಗಳಂದರೆ ರಾಷ್ಟ್ರ ನಿರ್ಮಾಣ ಮಾಡುವವರು ಅವರು ಮಾತ್ರ ದುಡ್ಡಿನ ಹಿಂದೆ ಬೆನ್ನು ಹತ್ತದೆ ಮಕ್ಕಳ ಒಂದು ಶೈಕ್ಷಣಿಕ ಜೀವನದ ಅಭಿವೃದ್ಧಿ ಹಿಂದೆ ಬೆನ್ನತ್ತಿ ಹೋದಾಗ ಮಾತ್ರ ಈ ಟ್ಯೂಷನ್ನಿನ ಹಾವಳಿ ಈ ಖಾಸಗಿ ತರಗತಿಯ ಹಾವಳಿ ಕಡಿಮೆಯಾಗತ್ತೆ ಅವಾಗ ಮಾತ್ರ ಒಂದು ಒಳ್ಳೆಯ ಪ್ರಜೆ ಹೊರಗೆ ಬರ್ತಾನೆ ಒಳ್ಳೆಯ ವಿದ್ಯಾವಂತ ಹೊರಗೆ ಬರ್ತಾನೆ ಆಮೇಲೆ ಇವರು ಈ ರೀತಿ ಓದಿದ ಕೆಲವು ಮಕ್ಕಳು ಮುಂದೂನು ಅವರಿಗೆ ನಾವು ದುಡ್ಡು ಕೊಟ್ಟು ಏನಾದರೂ ಮಾಡ್ಕೊಬೋದು ದುಡ್ಡು ಕೊಟ್ಟು ಏನಾದರೂ ಮಾಡ್ಬೋದು ದುಡ್ಡು ಕೊಟ್ಟು ವಿದ್ಯೆನ ಕೊಳ್ಳು ಹೊತ್ನಾಗ ದುಡ್ಡು ಕೊಟ್ಟು ನಾವು ಏನಾದ್ರು ಮಾಡ್ಬೋದು ಅಂತ ಒಂದು ಅವರಲ್ಲಿ ಬೇರೆ ಥರನೇ ಅವ್ರದು ವಿಚಾರಧಾರೆ ಬೆಳಿಯಕ್ಕೆ ಸ್ ಪ್ರಾರಂಭ ಆಗುತ್ತೆ ಹಾಗಾಗಿ ದೇಶದ ನಿರ್ಮಾಣದಲ್ಲಿ ದೇಶದ ನಿರ್ಮಾಣ ಕುಂಠಿತ ಆಗತ್ತೆ ಅನ್ಸ್ಬೋದು ಅದು ಇರೋದೇ ಗುರುಗಳ ಕೈಯಲ್ಲಿ ಗುರುಗಳಿಂದ ಮಾತ್ರ ಒಂದು ಒಳ್ಳೆಯ ಒಂದು ಮಗುವನ್ನು ಒಳ್ಳೆಯ ಒಂದು ದೇಶ ಭಕ್ತನನ್ನು ಒಳ್ಳೆಯ ಒಂದು ಸಿಪಾಯಿಯನ್ನು ಒಳ್ಳೆಯ ಒಂದು ಇಂಜಿನಿಯರನ್ನು ಒಳ್ಳೆಯ ಒಂದು ವ್ಯಕ್ತಿಯನ್ನು ಕೊಡೋಕ್ಕೆ ಸಾಧ್ಯ ಇರೋದು ಒಳ್ಳೆಯ ಒಂದು ಶಿಕ್ಷಕನನ್ನು ಯಾವುದೇ ಹುದ್ದೆಯಲ್ಲಿ ಆ ಮಕ್ಕಳು ಮುಂದುವರೆಯಲಿ ಅವೆಲ್ಲದಕ್ಕೂ ಕಾರಣ ಗುರುಗಳು ಹಾಕಿಕೊಟ್ಟ ಬುನಾದಿ ಗುರುಗಳು ಹಾಕಿಕೊಟ್ಟಂಥ ಒಂದು ಪ್ರಾಮಾಣಿಕ ನೆಲೆ ಗುರುಗಳು ಹಾಕಿಕೊಟ್ಟಂಥ ಒಂದು ಸತ್ಯದ ನೆಲೆ ಅದು ಗುರುಗಳಿಂದ ಮಾತ್ರ ಸಾಧ್ಯ ಹಾಗಾಗಿ ಈ ಖಾಸಗಿ ತರಗತಿಗಳು ಅಥವಾ ಟ್ಯೂಷನ್ ಏನು ಅಂತೀವಿ ಇದರ ಬಗ್ಗೆ ಒಲವನ್ನು ತೋರಿಸದೆ ಗುರುಗಳು ಪ್ರಾಮಾಣಿಕವಾಗಿ ತಮ್ಮ ಶಾಲೆಗಳಲ್ಲಿಯೇ ಎಲ್ಲವನ್ನು ಸರಿಯಾಗಿ ಮನನ ಆಗುವ ಹಾಗೆ ಮಕ್ಕಳಿಗೆ ಹೇಳಿಕೊಡ್ಬೇಕು ಕೆಲವು ಮಕ್ಕಳು ದಡ್ರಿರ್ತಾರೆ ಕೆಲವು ಮಕ್ಳು ಜಾಣ್ರಿರ್ತಾರೆ ಜಾಣರನ್ನೂ ಪ್ರೋತ್ಸಾಹಿಸಬೇಕು ದಡ್ಡರನ್ನೂ ಪ್ರೋತ್ಸಾಹಿಸಬೇಕು ಅದರ ಬದಲಾಗಿ ಏ ನೀವು ಟ್ಯೂಷನ್ನಿಗೆ ಹೋಗಿರಿ ನೀವು ಅಂದರೆ ನೀವು ಶಾಣ್ಯರಾಗ್ತೀರಿ ಅಂತ ಅವರನ್ನ ಮಾತ್ರ ಅವರು ಬೆಂಬಲಿಸಬಾರ್ದು ಹಾಗಾದಾಗ ಮಾತ್ರ ಎಲ್ಲ ಮಕ್ಕಳು ಒಂದೇ ತೆರನಾಗಿ ಓದ್ತಾರೆ ಒಂದೇ ತೆರನಾಗಿ ಚೆನ್ನಾಗಿ ಬರೀತಾರೆ ಅದು ಒಂದು ಐ ಕ್ಯೂ ಅಂತಿರುತ್ತೆ ಇಂಟ್ಲಿಜೆನ್ಸ್ ಕ್ವೆಸ್ಟ್ ಅಂತಾರೆ ಅದರ ಪ್ರಕಾರ ಮಕ್ಕಳದು ಒಂದು ಬೆಳವಣಿಗೆ ಆಗ್ತಿರತ್ತೆ ಆದರೆ ಇಲ್ಲಿ ಟ್ಯೂಷನ್ ಇಲ್ಲದೇನೆ ಅವರ ಒಂದು ಜ್ಞಾನಾರ್ಜನೆ ಆಗಬೇಕು ಖಾಸಗಿ ತರಗತಿಗಳಾಗಿ ಹೋಗದೇನೆ ಶಾಲೆಯಲ್ಲೇ ಅವರಿಗೆ ಎಲ್ಲವೂ ಸಿಗಬೇಕು ಅಂದಾಗ ಮಾತ್ರ ಪ್ರತಿಯೊಂದು ಮಕ್ಕಳು ಜಾಣರಾಗೋದಕ್ಕೆ ಸಾಧ್ಯ ಇದೆ ನಾಲೆಜ್ ಇಸ್ ಮೈಟ್ ಅಂತೇಳ್ತಾರೆ ನಾಲೆಜ್ ಇಸ್ ಪವರ್ ಅಂತೇಳ್ತಾರೆ ಆ ಒಂದು ಶಕ್ತಿ ಏನು ಬರಬೇಕು ಅಂದರೆ ವಿದ್ಯೆಯಿಂದ ಮಾತ್ರ ಸಾಧ್ಯ ಆ ವಿದ್ಯೆಗೆ ಖಾಸಗಿ ತರಗತಿಗಳು ಭಾರ ಆಗಬಾರ್ದು ಆ ಟ್ಯೂಷನ್ ಕ್ಲಾಸಸ್ಸು ಭಾರ ಆಗಬಾರ್ದು ನಾವು ಟ್ಯೂಷನ್ನಿಗೆ ಹೋಗಲಿಲ್ಲ ಅದಕ್ಕೆಲ್ಲ ಕಳಿಸ್ಲಿಲ್ಲ ನಮ್ಮ ಮಕ್ಳು ಜಾಣರಾಗ್ಲಿಲ್ಲ ಅಂತ ತಂದೆ ತಾಯಲ್ಲಿಯೂ ಬರಬಾರ್ದು ಆ ರೀತಿ ಆಗಬೇಕು ಈಗ ನನ್ನದೇ ಉದಾಹರಣೆ ಕೊಡೋದಾದರೆ ನಾನು ಒಂದು ಬ್ಯಾಂಕ್ ಉದ್ಯೋಗಿ ಆಗಿದ್ದರೂ ಕೂಡ ನನ್ನ ಮಕ್ಕಳಿಗೆ ನಾನೇ ನಾನು ಟ್ಯೂಷನ್ ಹೇಳ್ತಾ ಇದ್ದೆ ಹೀಗಾಗಿ ನನ್ನ ಮಕ್ಕಳು ಎಲ್ಲಿಯೂ ಹೊರಗೆ ಹೋಗ್ತಿದ್ದಿಲ್ಲ ಆಮೇಲೆ ಅವ್ರ್ನ ಕಳಿಸೋದಾಗ್ಲಿ ಕರ್ಕೊಂಡ್ ಬರೋದಾಗಲಿ ಆಮೇಲೆ ನಮ್ಗೆ ಯಾವುದೇ ಒಂದು ಚಿಂತೆ ಇರಲಿಲ್ಲ ನಮ್ಮ ಮನೆಲ್ಲಿ ನಾವೇ ಪಾಠ ಮಾಡೋದರಿಂದ ಮಕ್ಕಳು ನಮಗೆ ದುಡ್ಡೂನು ಉಳಿತಾಯ ಆಯ್ತು ಆಮೇಲೆ ಮಕ್ಕಳು ನಮ್ಮ ಮನೆಯಲ್ಲೇ ನಮ್ಮ ಹತ್ರ ನಮ್ಮ ಕಣ್ಣ ಎದುರಿಗೇ ಇರ್ತಾ ಇದ್ದರು ನಮಗೆ ಯಾವುದೇ ಒಂದು ಭಯ ಏನು ಇರ್ತಿರಲಿಲ್ಲ ಯಾಕಂದರೆ ಈಗ ಬೇರೆ ಕಡೆ ಏನಾಗುತ್ತಂದ್ರೆ ಲೇಟಾಯ್ತು ಅಂದ್ರೆ ಆಗಲೇ ಮಕ್ಕಳು ಬರಲಿಲ್ಲ ಲೇಟಾಯ್ತು ಅಂತ ಮತ್ತೆ ಹೋಗಿ ಹೋಗೋದು ಅವ್ರನ್ನ ಕರ್ಕೊಂಬರಕ್ಕೆ ಹೋಗೋದು ಇವೆಲ್ಲ ಸಮಯ ಒಂದು ಹಾಳಾಗೋದರಲ್ಲಿ ಖಂಡಿತ ಸಾಧ್ಯತೆಗಳಿದೆ ಸಮಯ ಹಾಳಾಗುತ್ತದೆ ಹಾಗಾಗಿ ಈ ಟ್ಯೂಷನ್ನನ್ನು ಕಳಿಸೋದನ್ನ ಬಿಟ್ಟು ತಂದೆ ತಾಯಿ ಇದರದ್ದೊಂದು ಕಾಳಜಿ ವಹಿಸಬೇಕು ಈಗ ತಂದೆ ತಾಯಿಯಲ್ಲಿ ಒಬ್ಬೊಬ್ಬರು ವಿದ್ಯಾವಂತರಿರೋದಿಲ್ಲ ವಿದ್ಯಾವಂತರು ಇಲ್ ಇರೋದಿಲ್ಲ ಅವರಿಗೆ ಪಾಠಗಳನ್ನು ಹೇಳ್ಕೊಡೋಕ್ಕೂ ಏನೂ ಗೊತ್ತಾಗೋದಿಲ್ಲ ನಿಜ ಆದರೆ ಶಾಲೆಯಲ್ಲಿಯೇ ಎಲ್ಲವನ್ನೂ ಸಮರ್ಪಕವಾಗಿ ಗುರುಗಳು ಹೇಳಿಕೊಟ್ಟಾಗ ಈ ವಿದ್ಯಾವಂತ ತಂದೆ ತಾಯಿಗಳಿದ್ದರೂ ಕೂಡ ಆ ಮಕ್ಕಳು ಅದನ್ನೇ ಓದಿ ಚೆನ್ನಾಗಿ ಬರೆದು ಮುಂದೆ ಬರಲು ಸಾಧ್ಯತೆ ಇದೆ ಹಾಗಾಗಿ ಈ ಖಾಸಗಿ ತರಗತಿಗಳನ್ನು ಸರಕಾರ ಬ್ಯಾನ್ ಮಾಡಬೇಕು ಅಂತ ನನ್ನ ಅಭಿಪ್ರಾಯ ಬ್ಯಾನ್ ಮಾಡಬೇಕು ಎಷ್ಟೊತ್ತಿದ್ದರೂ ಆಮೇಲೆ ಗುರುಗಳು ಶಾಲೆಯಲ್ಲಿಯೇ ಯಾವ ಸಬ್ಜೆಕ್ಟನ್ನು ಹೇಳ್ತಿರ್ತಾರೋ ಆ ಸಬ್ಜೆಕ್ಟ್ನಲ್ಲಿ ಯಾವ ಮಕ್ಕಳು ಎಷ್ಟು ಅಂಕ ತೊಗೊಂಡವು ಎಷ್ಟು ಅವ್ರದ್ದು ಮಕ್ಕಳು ಪಾಸ್ ಆಗ್ಯಾರ ಆ ಸಬ್ಜೆಕ್ಟ್ ಮೇಲೆ ಅಥವಾ ಎಷ್ಟು ಮಕ್ಕಳು ಫೇಲ್ ಆಗ್ಯಾರ ಅದನ್ನು ಎನಾಲಿಸಿಸ್ ಮಾಡಿ ಅವರು ಹೆಡ್ ಮಾಷ್ಟರ್ ಆಗಿರ್ಬೋದು ಅಥ್ವಾ ಬಿ ಇ ಓ ಆಗಿರ್ಬೋದು ಎನಾಲಿಸಿಸ್ ಮಾಡಿ ಆ ಗುರುಗಳಿಗೆ ಸ್ಟ್ರಿಕ್ಟಾಗಿ ನೀವು ಸರಿಯಾಗಿ ಪಾಠ ಮಾಡಿಲ್ಲ ಮಾಡಬೇಕು ಹೀಗೆಲ್ಲ ಒಂದು ಏನಾದರೂ ಕಾನೂನು ಬಂತಂದರೆ ಅಥವಾ ಒಂದು ರೂಲ್ಸ್ ತಂದರೆ ಅಥವಾ ಅವ್ರ ಮೇಲೆ ಒಂದು ನಿಗಾ ಇಡ್ ವಹಿಸಿದರೆ ಅವರು ಖಂಡಿತ ಚೆನ್ನಾಗಿ ಪಾಠ ಮಾಡ್ತಾರೆ ಅವಾಗ ಆ ಮಕ್ಕಳು ಖಾಸಗಿ ತರಗತಿಗಳಿಗೆ ಹೋಗದಿದ್ದರೂ ಕೂಡ ಚೆನ್ನಾಗಿ ಅಂಕಗಳನ್ನು ಗಳಿಸ್ತಾರೆ ಆ ಶಾಲೆಗೆ ಕೀರ್ತಿ ತರ್ತಾರೆ ತಂದೆ ತಾಯಿಗೆ ಕೀರ್ತಿ ತರ್ತಾರೆ ದೇಶಕ್ಕೆ ಒಳ್ಳೆಯ ಪ್ರಜೆ ಆಗ್ತಾರೆ ಅನ್ನೋದರಲ್ಲಿ ಸಂಶಯ ಇಲ್ಲ ಹಾಗಾಗಿ ಖಾಸಗಿ ತರಗತಿಗಳು ಅಥವಾ ಏನು ಈ ಶಾಲೆಯ ನಂತರದ ಸಂಜೆಯ ಟ್ಯೂಷನ್ ಅಂತ ಏನು ಅಂತೀವಿ ನಾವು ಇದು ರದ್ದಾಗಬೇಕು ಅನ್ನೋದೇ ನನ್ನ ಒಂದು ಅಭಿಪ್ರಾಯ